ಕುಟುಂಬದಲ್ಲಿ ಯಾರಾದರೂ ಅಸ್ವಸ್ಥರಾದರೆ ಅವ್ರಿಗೆ ನಾವು ತುಂಬ ಸರಳವಾದ ಆಹಾರಗಳನ್ನು ಕೊಡ್ತೇವೆ ಒಂದು ರವೆ ಗಂಜಿ ಆಗಿರಬಹುದು ಒಂದು ಅಕ್ಕಿ ಗಂಜಿ ಆಗಿರ್ಬೌದು ತಯಾರಿ ಮಾಡಿ ಕೊಡ್ತೇವೆ ಗಂಜಿಯನ್ನಲ್ಲದೆ ಇದು ರವಾ ಇಡ್ಲಿ ಚಟ್ನಿ ಖಾರ ಇಲ್ಲದೇ ಇರ್ತಕ್ಕಂಥದ್ದು ತೆಂಗಿನ್ಕಾಯಿ ಚಟ್ನಿ ಮಾಡಿ ಇಡ್ಲಿಯನ್ನು ಸಹಿತ ನಾವು ಕೊಡ್ತೇವೆ ಹಾಗೇ ಅನ್ನ ಮೆತ್ತಗೆ ತುಂಬ ಮೆತ್ತಗೆ ಅನ್ನ ಮಾಡಿ ಇದು ತಿಳಿ ಸಾರು ತಿಳಿ ಸಾರು ಕೊಡ್ತೇವೆ ಬೇಳೆ ಕಟ್ಟು ಬೇಳೆ ಕಟ್ಟು ಅದಕ್ಕೆ ಸ್ವಲ್ಪ ಖಾರ ಒಂದೇ ಒಂದು ಮೆಣಸು ಒಡ್ದು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ತಿಳಿ ಸಾರು ಒಂದು ತಿಳಿ ಸಾರು ಒಂದು ಅನ್ನ ಕೂಡ ಕೊಡ್ತೇವೆ ಹಾಗೇ ಹಣ್ಣುಗಳು ಸಹ ಹಣ್ಣುಗಳು ಜ್ಯೂಸ್ ಮಾಡಿಬಿಟ್ಟು ಕೊಡ್ತೇವೆ ನಂತರ ಅವ್ರಿಗೆ ಎಳನೀರು ಎಳನೀರು ಸಹಿತ ಕೊಡ್ತೇವೆ ಅವರಿಗೆ ಅನ್ನ ತಿಳಿ ಸಾರು ರವಾ ಇಡ್ಲಿ ಬೇಳೆ ಕಟ್ಟು ಅದೇ ತರಕಾರಿ ಇದು ಸಾಲಡ್ಡು ಸಹ ಕೊಡ್ತೇವೆ ಹಣ್ಣುಗಳನ್ನು ಹಾಗೇ ಸಣ್ಣಗೆ ಹೆಚ್ಚಿ ಬಿಟ್ಟು ಅದನ್ನು ಸಾಲಡ್ ಮಾಡಿ ಕೊಡ್ತೇವೆ ಅಥವಾ ಜ್ಯೂಸ್ ಮಾಡಿ ಕೊಡ್ತೇವೆ